ಹಾಂ ಹೌದು ಹಾಂ ಹೌದಾ ಹಾಂ ನಮಸ್ತೆ ಸಾನಿಯಾ ಹಾಂ ಹಾಂ ಹಾಂ ಬನ್ನಿ ಬನ್ನಿ ಆಫೀಸಿಗೆ ಹಾಂ ನಾವೆಲ್ಲ ಚೆಕ್ ಮಾಡ್ತೀನಿ ಚೆಕ್ ಮಾಡಿ ಹೇಳ್ತೀವಿ ಬಟ್ ಏಯ್ಟ್ ಪರ್ಸೆಂಟ್ ಇದೆ ಇಲ್ಲಿ ಗೋಲ್ಡ್ ಲೋನು

ಹಾಂ ವೇಸ್ಟೇಜೂ ಒಂದು ಒಂದು ಗ್ರಾಮಿಗೆ ನಾವು ಅರ್ಧ ಮಿಲ್ ತೆಗಿತೀವಿ ಆಮೇಲೆ ನಿಮಗೆಲ್ಲ ಚಿನ್ನದ ರೇಟ್ ಎಲ್ಲ ಗೊತ್ತಿಲ್ವ ಈಗ ತುಂಬ ಜಾಸ್ತಿಯಾಗಿದೆ ಸೊ ಹಾಗಾಗಿ ನಾವು ಅಷ್ಟೊಂದು ಇಂಟರೆಸ್ಟನ್ನು ಜಾಸ್ತಿ ಇದು ಮಾಡೋಕಾಗಲ್ಲ

ನಾವೊಂದು ಏಯ್ಟಿ ಪರ್ಸೆಂಟ್ ಮಾತ್ರ ಕೊಡೋದು ಅಷ್ಟೇ ಹಾಂ ಏಯ್ಟ್ ಏಯ್ಟಿ ಪರ್ಸೆಂಟ್ ಕೊಡ್ತೀವಿ ನೀವು ಬನ್ನಿ ನಾವು ಚೆಕ್ ಮಾಡಿ ಅದು ಯಾವ ರೀತಿ ಯಾವ ಥರ ಇದೆ ಅಂತ ನೋಡ್ತೀವಿ ಚಿನ್ನ ವಿತ್ ತಾಮ್ರ ಏನಾದರೂ ಮಿಕ್ಸ್ ಇದ್ದರೆ ನಾವು ಕಡಿಮೆ ರೇಟ್ ಮಾಡ್ತೀವಿ ಚೆಕ್ ಮಾಡ್ತೀವಿ ಆಮೇಲೆ ನಿಮಗೆ ಎಷ್ಟು ಬರುತ್ತೆ ಅಂತ ಎಲ್ಲ ಹೇಳ್ತೀವಿ ಹಾಂ ಇರ್ತೀವಿ ಬನ್ನಿ ಹಾಂ ನಾನು ಫೈವ್ ಓ ಕ್ಲಾಕ್ವರೆಗೂ ಇರ್ತೀನಿ ಬಟ್ ನಮಗೆ ಮಂತ್ಲಿ ಮಂತ್ಲಿ ಕರೆಕ್ಟ್ ಆಗಿ ಅಮೌಂಟ್ ಎಲ್ಲ ನೀವು ಪೇ ಮಾಡಬೇಕು ಇಂಟ್ರೆಸ್ಟ್ ಎಲ್ಲವೂ ಹ್ಞೂ ಇ ಎಮ್ ಐ ಥರ ಬಟ್ ಮಿಸ್ ಮಾಡೊಂಗಿಲ್ಲ ನೀವು ಒಂದು ಮಂತ್ ಏನಾದರೂ ನೀವು ಮಿಸ್ ಮಾಡಿದ್ರಿ ಅಂದರೆ ಸೆವೆನ್ ಹಂಡ್ರೆಡ್ ಅಥ್ವಾ ಏಯ್ಟ್ ಹಂಡ್ರೆಡೂ ನೀವು ಜಾಸ್ತಿ ಕಟ್ಟಬೇಕಾಗುತ್ತೆ ಹಾಂ ಸೊ ಹಾಗಾಗಿ ನೀವು ಏನೇ ಇದ್ರೂ ಬಂದು ಕರೆಟ್ ಟೈಮಿಗೆ ನೀವು ಕಟ್ಟಿ ಹೋಗ್ಬೇಕು ಸರ್ ಚೆಕ್ ಮಾಡ್ತೀವಿ ಬನ್ನಿ ಸ್ವಲ್ಪ ಪ್ರೊಸಿಜರ್ ಇರುತ್ತೆ ನಾವು ಹಂಗೇ ಹೇಳೊಕ್ಕಾಗಲ್ಲ ಸೊ ನೋಡ್ಬಿಟ್ ಹೇಳ್ತೀವ್ ಬನ್ನಿ ಹಾಂ ಬನ್ನಿ ಇಲ್ಲೇ ಗಾಂಧಿ ಬಜಾರ್ ಹತ್ರ ರಮ್ಯಾ ಜುವೆಲರ್ಸ್ ಅಂತ ಇದೆ ಅದ್ರ ಪಕ್ಕ ಇದೆ ಬನ್ನಿ ಹ್ಞೂ ಬೇಗ ಬನ್ನಿ ನಾನು ಐ ಊಟಕ್ಕೆ ಹೋಗ್ತೀನಿ ಮತ್ತು ನಾನು ಎರಡೂವರೆ ಮೂರು ಗಂಟೆ ಹಂಗ್ ಬರ್ತೀನಿ ಹಾಂ ಸರಿ ಬನ್ನಿ ಓಕೆ ತ್ಯಾಂಕ್ ಯು

ಇಲ್ಲ ಇಲ್ಲ ಸೇರ್ಕೋತೀವಿ ಬನ್ನಿ ಬನ್ನಿ ಸರಿ ಸರಿ ಸರಿ ಸರಿ